ನಮ್ಮ ಜಿಲ್ಲೆಯಲ್ಲಿ ಹಲವಾರು ಜನಾಂಗದವರು ಮತ್ತು ಅವರದೇ ಆದ ಭಾಷೆಯ ಪಂಗಡಗಳನ್ನು ಹೊಂದಿದ್ದಾರೆ ಅದರಲ್ಲಿ ಕೆಲವರೆಂದರೆ ಬ್ರಾಹ್ಮಣರು ವೀರಶೈವ ಲಿಂಗಾಯತರು ಲಂಬಾಣಿ ಒಕ್ಕಲಿಗರು ಮತ್ತು ಮರಾಠರು ಹೀಗೆ ಹಲವಾರು ಜಾತಿಯವರು ಕುಲದವರು ಭಾಷೆಯವರು ಇದ್ದಾರೆ ಇವರು ಬಳಸುವ ಭಾಷೆಯು ಕೂಡ ವಿವಿಧ ರೀತಿ ಇದೆ ಕನ್ನಡ ಮತ್ತು ಹವ್ಯಕ ತುಳು ತಮಿಳು ಮರಾಠಿ ತೆಲುಗು ಹಿಂದಿ ಲಂಬಾಣಿ ಹೀಗೆ ಭಾಷೆಗಳನ್ನು ಮಾತಾಡುವ ಜನರಿದ್ದಾರೆ ಇವರೆಲ್ಲ ಬೇರೆ ಆದರೂ ಪರಸ್ಪರ ಹೊಂದಾಣಿಕೆಯಿಂದ ಇದ್ದಾರೆ ಒಬ್ಬರನ್ನೊಬ್ಬರು ಗೌರವಿಸುತ್ತಾರೆ ಒಬ್ಬರ ಮನೆ ಕಾರ್ಯಕ್ರಮಕ್ಕೆ ಇನ್ನೊಬ್ಬರು ಹೋಗುತ್ತಾರೆ ಹೀಗೆ ಪ್ರತಿಯೊಂದು ಗುಂಪುಗಳು ಪರಸ್ಪರ ಸಹಬಾಳ್ವೆಯಿಂದ ಇದ್ದಾರೆ